ನಾನು ಮೊನ್ನೆ ಒಂದು ಹೋಟಲ್ನಿಂದ ನನಗೆ ಬೇಕಾದ ನನಗೆ ಇಷ್ಟವಾದಂತಹ ಊಟವನ್ನು ತರಿಸಿದ್ದೆ ಅದು ನನಗೆ ತುಂಬಾ ಇಷ್ಟವಾಗಿತ್ತು ಅದನ್ನು ಇನ್ನೊಮ್ಮೆ ತರಿಸಿಕೊಳ್ಳಲು ಇಚ್ಛೆಪಡುತ್ತೇನೆ ಆ ಹೋಟಲ್ನಿಂದ ನನಗೆ ಆ ಒಂದು ಊಟವನ್ನು ತರಿಸಿಕೊಡಬೇಕು ಎಂದು ಕೇಳಿಕೊಳ್ಳುತ್ತೇನೆ ಹೀಗೆ ಇನ್ನೊಂದು ಆ ಒಂದು ಊಟವನ್ನು ನನಗೆ ಪುನರಾವರ್ತಿಸಲು ಆರ್ಡರ್ ಮಾ ಮಾಡಲು ಇಚ್ಛಿಸುತ್ತೇನೆ ಎಂದು ಈ ಮೂಲಕ ಹೇಳುತ್ತೇನೆ ಹಾಗೆ ಈ ಹೋಟಲಿನಲ್ಲಿ ಅಲ್ಲಿ ಊ ಅಡಿಗೆ ತುಂಬಾ ಚೆನ್ನಾಗಿರುತ್ತದೆ ನನಗೆ ತುಂಬ ಇಷ್ಟವಾಯಿತು ಆ ಕಾರಣದಿಂದ ನಾನು ಪುನಹಾವರ್ತಿಸುತ್ತೇ ಪುನರಾವರ್ತಿಸಿ ಇನ್ನೂ ಒಂದು ಬಾರಿ ಆ ಊಟವನ್ನು ತರಿಸಿಕೊಳ್ಳುತ್ತಿದ್ದೇನೆ ಆ ಹೋಟೆಲ್ನಿಂದ ಅದನ್ನು ಇನ್ನೊಂದು ಬಾರಿ ನನಗೆ ಆರ್ಡರನ್ನು ತಲುಪಿಸಿ ನನ್ನ ಅಡ್ರೆಸ್ಗೆ ಎಂದು ಕೇಳಿಕೊಳ್ಳುತ್ತೇನೆ